ನಾವು ಮೊಬೈಲ್ ಸರ್ವೀಸ್ ಇತ್ತಲ್ಲ ಒಂದು ಹಾಂ ವೀವೊ ಮೊಬೈಲ್ ಏನಾಗಿದೆ ಗೊತ್ತಿಲ್ಲ ಸರ್ವೀಸ್ ಮಾಡಿರೆ ಎಷ್ಟು ಆಗ್ತದೆ ಅದು ಮೊಬೈಲ್ ಒಂದು ಮೊಬೈಲಿಗೆ ಹಾಂ ಹಾಂ ಡಿಸ್ಪ್ಲೇಗೆಲ್ಲ ಎಷ್ಟು ಆಗ್ತದೆ ಎಷ್ಟು ಆಪರ್ ಉಂಟಾ ಮತ್ತೆ ಮೊಬೈಲ್ ಯಾವಾಗ ತರಬೇಕು ಹೌದಾ ಷಾಪ್ ಷಾಪ್ ಎಲ್ಲಿ ಆಗ್ತದೆ ಹಾಂ ಹಾಂ ಹಾಂ ಎಲ್ಲಿ ಸರಿ ಸರಿ ಅದು ಈಗ ನಾವೇ ತರ್ಸುದಾದ್ರೆ ಡಿಸ್ಪ್ಲೇ ಅಂದರೆ ತರಿಸಿ ನೀವು ಹಾಕ್ಸ್ ಕೊಡ್ತ್ರ್ಯಾ ಆಂ ಹಾಂ ಸರಿ ಸರಿ ಅಷ್ಟೂ ಈಗ ನಾವು ತರ್ಸಿ ಹಾಕಿ ಕೊಡುದಾದ್ರೆ ಎಷ್ಟು ಆಗ್ತದ್ ಸರ್ವೀಸು ಮುನ್ನೂರಎಪ್ಪತ್ತು ಆಗ್ತದಾ ಮತ್ತೆ ಅದ್ಕೆ ಏನಾದ್ರೂ ಪ್ರೀ ಅಂತ ಆಪರ್ ಏನಾದ್ರು ಉಂಟಾ ಮತ್ತೆ ಪ್ರೊಡಕ್ಟು ಅಲ್ಲ ಹಾಗಲ್ಲ ಈಗ ಅದು ಸರ್ವೀಸ್ ಮಾಡ್ಸುಮ್ಕ್ ಏನಾದ್ರು ನಿಮ್ಮ ಕಡೆಯಿಂದ ಗಿಫ್ಟ್ ಏನಾದ್ರು ಉಂಟಾ ಅಂತ ಯಾವ್ದು ಗಿಫ್ಟು ಹಾಂ ಹಾಂ ಹಾಂ ಸರಿ ಸರಿ ಸರಿ ಸರಿ ಹಾಂ